ನಾನು ಒಂದು ಶೂವನ್ನು ಬುಕ್ ಮಾಡಿದ್ದೆ ಆದರೆ ಅದರ ಆರ್ಡರಿನ ಹಣವು ಪಾವತಿಯು ಮಧ್ಯದಲ್ಲಿ ನಿಂತಿದೆ ಆದ್ದರಿಂದ ನೀವು ದಯವಿಟ್ಟು ನನಗೆ ಆ ಆರ್ಡರನ್ನು ವಾಪಸ್ ಮಾಡಿ ನಾವು ಹಣವನ್ನು ಪೇಮೆಂಟ್ ಮಾಡುತ್ತೇನೆ ಹಾಗೂ ಈ ಆರ್ಡರು ನನಗೆ ಬಂದು ತಲುಪಿಲ್ಲ ಹಾಗೂ ಇದರ ಪರಿಹಾರವನ್ನು ವಿನಂತಿಸುತ್ತೇನೆ ನಾನು ನಿಮ್ಮಲ್ಲಿ